ಈಗ ನೋಡಪ್ಪಾ ಹಬ್ಬಾದ ಅಂತ ನಾ ನಮ್ಮ ದೋಸ್ತುನ ಸಂಗಟ ತೀರ್ಗ್ಯಾಡತಿದ್ದೆ ಹೋಗ್ಲಾತಿದ್ದ ನಮ್ಮ ಊರಿಗಂತ ಎಲ್ಲ ಬ್ಯಾಗ್ ಅದು ಪ್ಯಾಕ್ ಮಾಡ್ಕೊಲತಿದ ಹೊರ ಹೋಗಿ ಇದು ದೂರದಪ್ಪಾ ನಮ್ಮ ಮನೆ ಮಾಲ್ಗಳಿಗೆಲ್ಲ ನಾವು ಹೋಗಿ ಅವಂದು ಶೂ ಖರೀದಿ ಮಾಡಬೇಕು ಅಂತಾಯಿತ್ತು ನನಗೆ ಹಬ್ಬ ಉಂಟದ ಹೊಸದೆನ್ರೇ ತಗೋಬೇಕಂತ ನನಗೆ ತೂತನ ಈ ಸಲ ಈ ವರ್ಷ ಶೂ ತಗೋತೀನಿ ಹೊಸ ಶೂ ಬಟ್ಟೆನೂ ಚಲೋ ಕಾಣ್ತವಂತ ಹೊಸ ಶೂ ತಗೋಬೇಕಂತ ಅಂದಿದ್ದೆ ಆಮೇಲಿ ಬಟ್ ನಮ್ಮ ಮನೆ ಮತ್ತು ಮಾಲ್ ಭಾಳ ದೂರದ ಅಂತ ನಮ್ಮ ದೋಸ್ತ ಏನು ಹೇಳ್ಧನು ನನಗೆ ಏ ಇಲ್ಲ ಇದೊಂದು ವೆಬ್ಸೈಟ್ ಇದಪ್ಪ ಇದ್ರಾಗ ಮಸ್ತ್ ಮಸ್ತ್ ಶೂಸ್ಗಳವಾ ಎಲ್ಲ ಚಲೋ ಬ್ರಾಂಡೆಡ್ ಅವಾ ಕ್ವಾಲಿಟಿ ಬಿ ಚಲೋ ಅದ ಮಸ್ತ್ ಅದ ಅಂತಂತರಾ ನೋಡು ತಗೋ ತರ್ಸು ನೋಡು ಮಸ್ತ್ ಚಲೋ ಇರ್ತದ ಯಾಕೆ ಸುಮ್ಮನೆ ಅಷ್ಟ್ ಮೆಹನತ್ ಮಾಡಿ ಹೊರಗೆ ಹೋಗಿ ತಂಗೊಂಡು ಬರ್ತಿ ಹೊರ ಹೊಗೋದ್ ಖರ್ಚಾ ಬಿ ಭಾಳ ಆತದ ಮತ್ತು ಅಲ್ಲಿಂದ ದಿ ಡಿಸ್ಕೌಂಟ್ ಬಿ ಕಮ್ಮಿ ಕೊಡ್ತಾರ ಇವರೆಲ್ಲ ಮಸ್ತ್ ಮನಾರೆ ಡಿಸ್ಕೌಂಟ್ ಕೊಡ್ಲಾತಾರ ಚಲೋ ಚಲೋ ಕೊಡೂ ಚಲೋ ಆರ್ಡ್ರು ಕೊಟ್ಟು ನೋಡು ಚಲೋ ಜಲ್ದಿನೇ ಬರ್ತಾವ ಶೂಸ್ಗಳು ಬಿ ಹಬ್ಬ ಹಬ್ಬ ಶುರು ಆಗೋದ್ಕಿನ ಪೆಹಲೆನೇ ಬರ್ತಾವ ಮತ್ತು ನೀ ಸೀದಾ ನಿಮ್ಮ ಊರಿಗೆ ಹೋಗೋನ ನಿಮ್ಮ ಊರಿಂದೆ ಅಡ್ರೆಸ್ ಕೊಡು ಸೀದಾ ಅಲ್ಲೇ ಬಂದು ಮುಟ್ತದ ಶೂಸಾ ನಿನಗೆ ಮತ್ತಿಲ್ಲಿ ವೇಟ್ ಮಾಡೊಲ್ಲ ಹತ್ತಲ್ಲ ಹಂಗೆ ಹಿಂಗೆ ಅಂತ ಅಂದನಪ್ಪಾ ನಮ್ಮ ದೋಸ್ತ ನಾ ನಮ್ಮ ದೋಸ್ತಿಗಂದ ಇಲ್ಲಪ್ಪಾ ಹಿಂಗೆ ವೇಟ್ ಈಗ ನೋಡು ನಾವು ರೊಕ್ಕ ಹಾಕ್ತಿವಿ ಭರವಸ ಮಾಡಿ ರೊಕ್ಕ ಹೋದು ಅಂದ್ರೆ ಹೆಂಗೆ ಅಂತ ನಮ್ಗೆ ಅಂಜಿಕೆ ಇರ್ತದ ರೊಕ್ಕ ಹೋದು ಅಂದ್ರಪ್ಪಾ ವಾಪಾಸ್ ಬರ್ತಾವೊ ಇಲ್ಲೋ ಒಂದು ಅಂಜಿಕೆ ಇರ್ತದ ಮತ್ತು ಎಂಥದ್ದು ಶೂಸ್ ಇರ್ತದೋ ಈಗ ನೋಡೋ ಎಲ್ಲ ನ್ಯೂಸ್ನಾಗೇನು ಹೊಂಟದ ಆನ್ಲೈನ್ ಆರ್ಡ್ರು ಆನ್ಲೈನ್ ಆರ್ಡ್ರು ಮಾಡಿದ ನಾನು ಡಬ್ಯಾಗ ಕಲ್ಲರೆ ಕೊಟ್ಟರು ಸಾಬೂನು ಕೊಡಿಯಾರೇ ಕೊಟ್ಟರು ಸಾಬೂನರೇ ಕೊಟ್ಟರು ಇಲ್ಲ ನಾವೇನು ತರಿಸಿದ್ದಿ ಅದು ಬಿಟ್ಟು ಬೇರೆನು ಏನ್ರೇ ಬರ್ತದ ಇದೆಲ್ಲ ಅಂಜಿಕೆ ಐತಪ್ಪ ಅಂಜಿಕೆ ಬರ್ತದ ನಮಗೆ ಏನ್ರೇ ಆನ್ಲೈನ್ ಆರ್ಡ್ರ್ ಮಾಡ್ಲಾಕೆ ಅದ್ರೊಳಗೆ ಮತ್ತು ನಮ್ಮ ನಂಬರ್ಗಳೆಲ್ಲ ಹಾಕೀರ್ತೇವ್ ನಮ್ಮ ಕ್ರೆಡಿಟ್ ಕಾರ್ಡಿನ ಡಿಟೈಲ್ಸ್ ಹಾಕಿರ್ತೇವೆ ಇವು ರೊಕ್ಕ ತಗೋಂಡ್ರು ಅಂದ್ರೆ ರೊಕ್ಕ ಕಸ್ ರೊಕ್ಕ ಇಸ್ಕೊಂಡರು ಅಂದ್ರೆ ಸೇಫ್ ಇರ್ತದೋ ಇಲ್ಲೋ ಅಂತ ಮೊದಲೇ ನಮ್ದು ಮೆಹನತ್ ಮಾಡಿದ ರೊಕ್ಕ ಇರ್ತವ ಇವು ಒಂದೇ ಜಟ್ಕಾನಾಗ ಎಲ್ಲ ತಕ್ಕೋತರ ಇಂಟ್ರ್ನೇಟಿನ ಮೇಲೆ ಭರವಸ ಮಾಡೋಕ್ ನಮ್ಗೆ ಅಂಜಿಕೆ ಬರ್ತದ ಬಟ್ ಅಂದ್ರೆ ಬಿ ನಮ್ಮ ದೋಸ್ತ್ ಅಂದನು ಏ ಇಲ್ಲ ಇದು ಭಾಳ್ ಚಲೋ ಸೇಫ್ ಅದ ಎಲ್ಲ ಮಾಡ್ಕೊಂಡು ಎಲ್ಲ ನಾ ಬಿ ನಮ್ಮ ದೋಸ್ತರ್ ಬಿ ತರ್ಸಿದೆವು ಭಾಳ್ ಚಲೋ ಅದವ ಮತ್ತೆಲ್ಲ ಬ್ರ್ಯಾಂಡೆಡ್ ಬ್ರ್ಯಾಂಡೆಡ್ ಶೂಸ್ ಇರ್ತವ ಬಣ್ಣಗಳ್ ಬಿ ಎಲ್ಲ ಚಲೋ ಅದಾವ ಅಂತಂದರು ನನಗೆ ತೊ ನಾನು ಏನು ಮಾಡ್ದೆ ಚಲೋ ಅದಾ ಅಂತ ನಾ ಬಿ ತರ್ಸೋಕ್ ಹೋದಾಗ ನಿಮ್ದು ವೆಬ್ಸೈಟ್ ನೋಡ್ದೆ ನಿಮ್ದು ವೆಬ್ಸೈಟ್ ನೋಡದಾಗನ ನೋಡ್ದೆ ನಾ ಬಿ ನಿಮ್ಮ ವೆಬ್ಸೈಟ್ನಾಗ ಶೂಸ್ ಕೆಟಗರಿನಾಗ ಶೂಸ್ ಕೆಟಗರಿ ಬದಲು ಎಲ್ಲ ಬೇರೆ ಕೆಟಗರಿಸ್ಗಳ್ ಬಿ ನೋಡ್ದೆ ಭಾಳ್ ಚಲೋ ಚಲೋ ಇದ್ವ ಎಲ್ಲ ಕೆಟಗರಿಸ್ಗಳು ಶೂ ಅಂತ ಬಟ್ಟೆಯಂತ ಬ್ಯಾಗ್ಗಳಂತ ಎಲ್ಲ ಚಲೋ ಚಲೋ ಇದ್ವೋ ನನಗೆ ಶೂ ತಗಳೋದು ಇತಂದ್ರೆ ಶೂ ಕೆಟಗರಿನಾಗ ಹೋದ ಶೂ ಕೆಟಗರಿನಾಗ ಹೋಗನ ನಾಗ ಬಿ ಅದ್ರೊಳಗೆ ಭಾಳ್ ಚಲೋ ಕೆಟಗರಿ ಭಾಳ್ ಚಲೋ ವೆರೈಟಿಸ್ಗಳ್ ಇದ್ದೋ ನಿಂಬಲ್ಲಿ ಚಲೋ ಬ್ರ್ಯಾಂಡೆಡ್ ವೆರೈಟಿಗಳ್ ಇದ್ದೋ ನಿಂಬಲ್ಲಿ

ನಾ ಅದು ತಗೋ ಆರ್ಡ್ರ್ ಮಾಡಿ ಮಾಡ್ಲಿ ಬೇಡ ಮಾಡ್ಲಿ ಬೇಡ ಅಂತ ಅಂಜಿಕೆ ಇತ್ತು ನನಗೆ ಬಟ್ ನಮ್ಮ ದೋಸ್ತ್ ಹಿಂಗೆ ಭರವಸ ಮಾಡಿ ಹೇಳ್ಯಾನ ನನ್ನ ನಾನು ನಾ ಆರ್ಡ್ರ್ ಮಾಡಿದೆ ಆರ್ಡ್ರ್ ಮಾಡ್ದಾಗನಾ ನಿಮ್ಮ ವೆಬ್ಸೈಟ್ದವ್ರಂದರು ಏಳು ದಿನ ಒಳಗೆ ನಿಮ್ದು ಆರ್ಡ್ರ್ ಬರ್ತದ ರೀ ನಿಂಬಲ್ಲಿ ಅಂತಂದರು ನಾನು ಆರ್ಡ್ರು ಮಾಡಿದ್ದೆ ನೈಕಿ ಅಂತ ಶೂ ಶೂ ಕಂಪ್ನಿಲೇ ಕೆಂಪಂದು ಶೂ ಆರ್ಡ್ರು ಮಾಡಿದ್ದೆ ನಾನು ಅದರ್ದು ಪ್ರೈಸು ಸುಮಾರೊಂದು ಮೂರುವರೆ ಸಾವ್ರ ಇತ್ತು ಆ್ಯಕ್ಚುವಲ್ ನಾ ನೋಡ್ರುದ ಬಟ್ ಆಮೇಲೆ ನಿಮ್ಮದು ವೆಬ್ಸೈಟ್ದವರು ನಿಮ್ಮ ಕಂಪ್ನೀದವ್ರು ಭಾಳ್ ಚಲೋ ಡಿಸ್ಕೌಂಟ್ ಆಫರ್ ಮಾಡ್ತರ ಅಂತ ಅಂದಿದ ಪ್ರಕಾರ ನನಗೆ ಒಂದು ಚಲೋ ಒಂದು ಇಪ್ಪತೈದು ಪರ್ಸೆಂಟ್ ಡಿಸ್ಕೌಂಟ್ ಆಫರ್ ಆಯಿತು ಎಷ್ಟು ಒಂದು ಎರಡುವರೆ ಸಾವಿರ ಎರಡು ಸಾವಿರ ಬಂತು ನನಗರ ಅದರ್ದು ನಾ ಅದಕ್ಕೆ ಪೇ ಮಾಡೋಕ್ ರೆಡಿ ಇದ್ದಿದೆ ನಾ ಪೇ ಮಾಡೋದನಾ ಆನ್ಲೈನಾಗೆ ಪೇ ಮಾಡಿದೆ ನಂದು ಆರ್ಡ್ರ್ ಕನ್ಫಮ್ ಆಯಿತು ಎಲ್ಲ ಕನ್ಫಮ್ ಆಯಿತು ಆಮೇಲೆ ಏಳು ದಿನದಾಗ ಶೂ ಬರ್ತದ ಅಂತಂದ್ರಪ್ಪಾ ನಿಮ್ವೋರು ಶೂ ಬರ್ತದಂತ ನಾನು ನಾ ಶೂ ವೇಟ್ ಮಾಡಾತಿದ್ದೆ ಏಳು ದಿನ ಆಗಾನ ಏಳು ದಿನ ಆಗಾನ ಬಂತು ಶೂ ಒಪನ್ ಮಾಡ್ತೀನಿ ಡಬ್ಯಾಗಾ ಡಬ್ಬಿ ಅಂಜಿಕೆ ಹೊಂಟಿತ್ತು ನನಗೆ ಹಲ್ಕ ಅನಸ್ಲತಿತ್ತು ಮತ್ತು ಒಳಗೆ ಏನಪ್ಪಾ ಏನ್ರೆ ಹಾಕ್ಯರೇನೂ ಇವ್ರು ಶೂ ಯಾಕೆ ಶೂ ಕೊಟ್ಟಿಲ್ಲ ಅಂದರೆ ಏನು ಮತ್ತು ಏನ್ಮಾಡಬೇಕು ಏನಿಲ್ಲ ಯಾರಿಗೆ ಕಂಪ್ಲೇಂಟ್ ಮಾಡಬೇಕು ಯಾರಿಗಿಲ್ಲ ನಮ್ಗೆ ಅಂಜಿಕೆ ಇರ್ತದ ನಾ ಏನ್ಮಾಡ್ದೆ ಆವ್ರು ಯಾರು ಡೆಲಿವರಿ ಕೊಡೋಕ್ ಬಂದಿದ್ರು ಅವ್ರು ಎದುರೆ ಒಪನ್ ಮಾಡ್ದೆ ಓಪನ್ ಮಾಡ್ದಾಗನ ಶೂನೇ ಇತ್ತು ಬಟ್ ಅವರಿಗೆ ಕಳಿಸಿ ಮನೆಗ್ ಹೋಗಿ ನೋಡೋದಾಗಣ ಎಲ್ಲ ಶೂ ಒಪನ್ ಮಾಡ್ದಾಗನ ನಾ ಕೆಂಪು ಬಣ್ಣದ್ದು ಆರ್ಡ್ರ್ ಮಾಡಿದ್ದೆ ಬಟ್ ನನಗೆ ಬಂದಿದ್ದು ಎಲ್ಲೊ ಕಲರ್ ಬಣ್ಣದು ನನಗೆ ಶೂ ಬಂದದಾಗಿದ್ದು ಹಿಂಗ್ಯಾಕೆ ರೀ ಆರ್ಡ್ರ್ ಮಾಡಿದ್ದೆ ಕೆಂಪು ಬಣ್ಣದ ಕೊಡ್ತಿರಿ ನೀವು ಎಲ್ಲೊ ಬಣ್ಣದ ಹಿಂಗೆ ಅಂದ್ರೆ ಹೆಂಗೆ ನಡೀತದಪ್ಪಾ ಕೆಟ್ಟು ಹೊಲಸು ಸರ್ವಿಸ್ ಅದ ನಿಮ್ಮದು ಆರ್ಡ್ರ್ ಮಾಡಿದ್ದೆ ಕೆಂಪು ಬಣ್ಣದ ನೈಕಿ ಶೂ ಬಂದದ ನನಗೆ ಯಾವುದೋ ಒಂದು ತರ್ಡ್ ಕ್ಲಾಸ್ ಕಂಪ್ನಿದು ಎಲ್ಲೊ ಕಲರ್ ಶೂ ಬಂದದೆ ಅದ್ರ ಮೇಲೆ ಹೆಸ್ರು ನೈಕಿ ಅಂತದ ಬಟ್ ಅದ್ರದು ಕ್ವಾಲಿಟಿ ನೋಡಿದ್ರು ಜರನು ಚಲೋ ಇಲ್ಲ ಏನಿಲ್ಲ ಪೂರಾ ತೆಳ್ಳಗೆ ತೆಳ್ಳಗೆ ಅನ್ಸದ ಶೂ ನನಗೆ ಹೋಗ್ಲಿ ಬಿಡುಪ್ಪಾ ಹಬ್ಬ ಅದ ಅಂತ ಒಂದು ಎರಡು ದಿನ ಹಾಕೋಂಡು ನೋಡಿದೆ ಒಂದು ಮೂರ್ನಾಲ್ಕು ದಿನ ಹಾಕೊಂಡೆ ಚಲೋ ನಡೀತು ಬಟ್ ಐದನೇ ದಿನ ಆರನೇ ದಿನ ಕೆಟ್ಟು ಎಲ್ಲ ಹೊಲ್ಸು ಆಗತಿತ್ತು ಬಣ್ಣ ಹೋಗ್ಲತ್ತಿತ್ ರೀ ಕೆಂಪು ಬಣ್ಣದ್ದು ಆರ್ಡರ್ ಮಾಡಿದ್ದೆ ಎಲ್ಲೊ ಕಲರ್ ಬಣ್ಣದ್ದು ಕಳಿಸಿರಿ ಅದು ಬಿ ನೆಟ್ಟಗೆ ಇರಲಾಗ್ಯದ ಎಲ್ಲೋ ಬಣ್ಣ ಬಿ ಹಾರ್ಲಾತದ ಎಲ್ಲೊ ಬಣ್ಣ ಬಿ ಹಾರ್ಲಾತದ ಮುಂದಿಂದು ಉಚ್ಚಿಲತದ ತಳ ಮೆಟ್ಟು ಅಡಿಲ ಹಲಾತದ ಕೆಳಾಗ ಕಲ್ಗುಳು ಹೊಗ್ಲಾತವ ಕಲ್ಗುಳು ಹತ್ಲಾತವ ನಡೆ ಮುಂದ ಕಾಲು ಕುಂಟಿ ಬೀಳ್ ಬಿದ್ದಿನಿ ರೀ ನಾನು ನಿಮ್ಮ ಶೂ ಹಾಕೊಂಡು ಏನ ಅನ್ಬೇಕು ನಿಮಗೆ ಶೂ ಹಾಕೊಂಡು ಕಾಲು ಕುಂಟಿ ಬೀಳೋದ್ ಎಂಥದು ಪ್ರೊಡಕ್ಟ್ ಅದಾ ರೀ ನಿಮ್ಮದು ಹಾಕೋಲಾಕ ಕಾಲಿಗೇನು ಹತ್ಬಾಡ್ದು ಅಂಥ ಶೂ ಆರ್ಡ್ರ್ ಮಾಡಿದ್ದೆ ನಾನು ನೀವು ಅಂದ್ರೆ ಬೀಳಿಸ್ತೀರಿ ಇದಕೆ